ನಮ್ಮ ಮನೆಯಲ್ಲಿ ಅತಿಥಿಗಳು ಬಂದಾಗ ಊಟೋಪಚಾರಗಳನ್ನು ಹೇಗೆ ಮಾಡುತ್ತೀವಿ ಅಂದರೆ ಮೊದಲು ಅತಿಥಿಗಳು ಬಂದಾಗ ನಮಸ್ಕರಿಸಿ ಅವ್ರಿಗೆ ಒಂದು ಚರಿಗೆಯಲ್ಲಿ ನೀರು ಕೊಡ್ತೀವಿ ಕಾಲು ಮುಖ ಕಾಲು ಕೈ ತೊಳ್ಕೋಳೋಕೆ ನೀರು ಕೊಡ್ತೀವಿ ಆಮೇಲೆ ಅವರು ಮನೆ ಒಳಗೆ ಬರ್ತಾರೆ ಬಂದು ಚೇರ್ ಹಾಕ್ತೀವಿ ಅಥ್ವಾ ಚಾಪೆ ಹಾಕ್ತೀವಿ ಚಾಪೆ ಹಾಕಿ ಫ್ಯಾನ್ ಹಾಕ್ತೀವಿ ಆಮೇಲೆ ಟಿವಿ ಹಚ್ಚಿ ಕೊಡ್ತೀವಿ ನೋಡಲಿ ಅಂತ ಆಮೇಲೆ ಅದರ ನಂತರ ಅವರು ಬೆಳಗ್ಗೆ ಬಂದರೆ ನಾಷ್ಟ ಮಾಡಿಸ್ತೀವಿ ಏನಪ್ಪ ಅಂದರೆ ಮಂಡಾಳ ಒಗ್ಗರಣೆ ಇಲ್ಲ ಅವಲಕ್ಕಿ ಒಗ್ಗರಣೆ ಮಾಡಿಸ್ತೀವಿ ಆಮೇಲೆ ಮಂಡಾಳ ಒಗ್ಗರಣೆ ಹೇಗ್ ಮಾಡ್ತೀವಿ ಅಂದ್ರೆ ಈಗ ಅಕ್ಕಿಯಿಂದ ನ್ಯಾಚುರಲ್ಲಾಗಿ ಮಂಡಾಳ ಅಂದರೆ ಪೂರಿ ಅಂತಾರ ಬೆಂಗ್ಳೂರು ಕಡೆ ಅಂದರೆ ಕಡ್ಲೇಪುರಿ ಅಂತಾರೆ ನಮ್ಮ ಕೊಪ್ಪಳ ಕಡೆ ಅಂದರೆ ಮಂಡಾಳ ಅಂತಾರೆ ಮಂಡಾಳ ಬಂದು ನೀರಿನಲ್ಲಿ ನೆನೆಯೋಕ್ ಹಾಕ್ಬೇಕು ಹಾಕಿ ಅದನ್ನು ಬಸಿದು ತೆಗಿಬೇಕು ಅದು ಮಂಡಾಳ ಹೇಳ್ಬೇಕಂದ್ರ ಮಂಡಾಳ ಒಗ್ಗರ್ಣೇನೆ ಛಲೋ ನಾಷ್ಟಕ್ಕೆ ಯಾಕಂದ್ರೆ ಅದ್ರಾಗ ಮಂಡಾಳಿಂದ ಬರೋವಂಥ ಹೊಲಸು ಕಿತ್ಕೊಂಡು ಬರುತ್ತೆ ನೀರಿನಲ್ಲಿ ನೆನೆಯೋಕ್ ಹಾಕಿರ್ತೀವಲ್ಲ ಆವಾಗ ಛಲೋ ಆಗುತ್ತೆ ಆವಾಗ ನಾವು ನಾವು ನೆನೆಯೋಕ್ ಹಾಕ್ಬಿಟ್ಟು ಅದಕ್ಕೆ ಉಳ್ಳಾಗಡ್ಡೀ ಟಮೋಟೊ ಮೆಣಸಿನ್ಕಾಯೆಲ್ಲ ಹೆಚ್ಚಿಟ್ಕೊಬೇಕು ಆಮೇಲೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಕರಿಬೇವು ಹಾಕಿ ಆಮೇಲೆ ಉಳ್ಳಾಗಡ್ಡಿ ಹಾಕಿ ಟಮೇಟೊ ಹಾಕಿ ಉಪ್ಪು ಖಾರ ಅರಿಶಿಣ ಹಾಕಿ ಮೆಣಸಿನ್ಕಾಯ್ ಹಾಕಿ ಹುಳಿ ಮಾಡಿಕೋಬೇಕು ಹುಣ್ಶೆಹಣ್ ಹಿಂಡ್ಬೇಕು ಅಂದರೆ ಛಲೋ ಆಗುತ್ತೆ ಆಮೇಲೆ ಹುಳಿ ಹಾಕಿ ಮಂಡಾಳ ಒಗ್ಗರಣೆ ನೆನೆಸಿರ್ತಿವಲ್ಲಾ ಅದನ್ನ ಕಲಸಬೇಕು ಕಲಸಿ ಅದನ್ನ ಬಿಸಿ ಇಡ್ಬೇಕು ಅಂದ್ರೆ ಛಲೋ ಆಗುತ್ತೆ ಅದರ ನಂತರ ನಾವು ಅದರ ನಂತರ ನಾವು ನಮ್ಮಮನೆಯಲ್ಲಿ ಅತಿಥಿ ಅವ್ರ್ ಬಂದಿರ್ತತಾರಲ್ಲ ಅವರಿಗೆ ನಾವು ಅದನ್ನ ಹಾಕಿ ಕೊಡ್ತೀವ್ ನಾಷ್ಟ ಮಾಡಿ ಹಾಕ್ ಕೊಡ್ತೀವ್ ಆಮೇಲೆ ಬಜ್ಜಿ ಮಾಡ್ತೀವಿ ಉಳಾಗಡ್ಡಿ ಬಜ್ಜಿ ಮಾಡ್ತೀವಿ ಮೆಣಸಿನ್ಕಾಯ್ ಬಜ್ಜಿ ಮಾಡ್ತೀವಿ ಉಳ್ಳಾಗಡ್ಡಿ ಬಜ್ಜಿ ಬಂದುಬಿಟ್ಟು ಹಸಿ ಕಡ್ಲೆ ಹಿಟ್ಟು ಆ ಮತ್ತು ಉಪ್ಪು ನೀರು ಹಾಕಿ ಕಲಸಿ ಉಳ್ಳಾಗಡ್ಡಿ ಹೆಚ್ಚಾಕಿ ಕಲಸಿ ಎಣ್ಣೆಯಲ್ಲಿ ಕರೀತಿವಿ ಅದು ಉಳ್ಳಾಗಡ್ಡಿ ಬಜ್ಜಿ ಆಗುತ್ತೆ ಮೆಣಸಿನ್ಕಾಯ್ ಬಂದು ಮಿರ್ಚಿ ಬಂದು ಹಸಿ ಕಡಲೇ ಹಿಟ್ಟು ಮತ್ತು ಉಪ್ಪು ಮತ್ತು ಜೀರಿಗೆ ಹಾಕಿ ಮೆಣಸಿನ್ಕಾಯಲ್ಲೇ ಮಿರ್ಚಿ ಮಾಡಿ ಎಣ್ಣೆಗೆ ಹಾಕ್ತೀವಿ ಮಿರ್ಚಿ ರೆಡಿ ಆಗುತ್ತೆ ಆಮೇಲೆ ಆ ರೀತಿ ಉಪಚಾರ ಮಾಡ್ತೀವಿ ಆಮೇಲೆ ನಾಷ್ಟ ಮಾಡಿಸ್ತೀವಿ ಹೇ ಹೇಗೆ ಅಂದ್ರೆ ಎಲೆ ಬರುತ್ತಲ್ಲಾ ಬಾಳೆ ಎಲೆ ಅದರಿಂದ ತಗೊಂಬಂದು ಅದರಲ್ಲೇ ಹಾಕಿ ಕೊಡ್ತೀವಿ ನಾಷ್ಟಾ ಆವಾಗ ಅದರಲ್ಲಿ ಚೆನ್ನಾಗಿರತ್ತೆ ಹಾಕ್ ಕೊಡೋಕೆ ಅವಾಗ ನಾಷ್ಟಾ ಹಾಕ್ ಕೊಡ್ತೀವಿ ಆಮೇಲೆ ನಾಷ್ಟಾ ಆದ ನಂತರ ಏನು ಮಾಡ್ತೀವಿ ಅಂದರೆ ಚಹಾ ಮಾಡ್ತೀವಿ ಅವರನ್ನ ಕೇಳ್ತೀವಿ ಒಬ್ಬೊಬ್ರು ಚಹಾ ಕುಡೀತಾರೆ ಒಬ್ಬೊಬ್ರು ಚಹಾ ಕುಡಿಯೋಲ್ಲ ಇನ್ನು ಕೆಲವೊಬ್ಬರು ಹಾಲನ್ನು ಮಾಡಿಕೊಡ್ಬೋದು ಅಥ್ವಾ ಹಾರ್ಲಿಕ್ಸ್ ಬೂಶ್ಟ್ ಆದರೂ ಮಾಡ್ಬೋದು ಚಹಾ ಬಂದ್ಬಿಟ್ಟು ಹೇಗ್ ಮಾಡ್ತೀವಂದ್ರೆ ಮೊದಲು ನೀರಾಕಿ ಆಮೇಲೆ ಚಹಾ ಪುಡಿ ಹಾಕ್ತೀವಿ ಚಹಾ ಪುಡಿ ಸಕ್ಕರೆ ಹಾಕ್ತೀವಿ ನಾವು ಬಳಸೋ ಚಹಾ ಪುಡಿ ಅಂದರೆ ಲೋಗೋಸ್ ಆಯಿತು ಕಣ್ಣನ್ ದೇವನ್ ಆಯಿತು ಮತ್ತು ರೆಡ್ ಲೇಬಲ್ ಆಯಿತು ಯಾವುದಾದ್ರು ಬಳಸ್ಬೋದು ಆದ್ರೆ ನಾವು ಬಳ್ಸೋದು ಏನಪ್ಪ ಅಂದ್ರೆ ಗ್ರೀನ್ ಲೇಬಲ್ ಅಂತ ಬಳಸ್ತೀವಿ ಅದ್ನಹಾಕಿ ಸಕ್ಕರೆ ಹಾಕಿ ನಾವು ಮನೆಯಲ್ಲೇ ಹೈನು ಇರುತ್ತಲ್ಲ ಆ ಹಾಲನ್ನ ಹಾಕ್ತೀವ್ ಪ್ಯಾಕೆಟ್ ಹಾಲು ತರೋಂಗಿಲ್ಲ ಹೊರಗಡೆ ಹೋಗಿ ಮನೆ ಹಾಲು ಎಮ್ಮೆದಾಯ್ತು ಆಕಳುದಾಯ್ತು ಇರುತ್ತಲ್ಲ ಆ ಹಾಲ್ನ ಹಾಕಿ ನಾವು ಚಹಾ ಮಾಡ್ತೀವಿ ಚಹಾ ಮಾಡಿ ಸೋಸಿ ಆಮೇಲೆ ಅವ್ರ್ ಎಲ್ಲ ವಾಟ್ಕಕ್ಕಲ್ಲಿ ಸೋಸಿ ನಾವೇನು ಮಾಡ್ತೀವಂದ್ರೆ ಅದಕ್ಕೆ ಹ್ಞೂ ಸೋಸೀ ಚಹಾ ಕೊಡ್ತೀವಿ ಮಂದಿಗೆ ಮನೆಗ್ ಬಂದಿರ್ತಾರಲ ಅವ್ರಿಗೆ ಚಹಾ ಕೊಟ್ಟು ಆಮೇಲೇ ಕುಂದರಿಸ್ತೀವಿ ಚಹಾ ಮಾ ಕುಡೀತಾ ಅವರು ಅವರ ಸಮಾಚಾರಗಳನ್ನೆಲ್ಲ ಹೇಳ್ತಾರ್ ನಮಗೆ ಆರಾಮಿದ್ದೀರಾ ನೀವು ಆರಾಮಿದ್ದೀರಾ ಎಲ್ಲ ಮಾತಾಡಿ ನಮ್ಮ ಹೊಲಾ ಹೇಗಿದೆ ನಮ್ಮ ಹೊಲಾ ನಮ್ಮ ಊರಲ್ಲಿ ಮಳೆ ಹೇಗಿದೆ ನಿಮ್ಮ ಊರಲ್ಲಿ ಮಳೆ ಹೇಗಿದೆ ಮಾತಾಡ್ತಿರ್ತೀವಿ ನಮ್ಮ ಊರಲ್ಲಿ ಮೆಕ್ಕೆಜೋಳ ಹಾಕೀವಿ ಆಮೇಲೇ ಅರಗಿಸ್ಬೇಕು ಆಮೇಲೆ ಬೆಳೆ ಭಾಳ ರೋಗ ಬಂದಿದೆ ಛಲೋ ಆಗಿಲ್ಲ ಬೆಳೆ ಮತ್ತು ಮಾಡಬೇಕಲ್ಲಾ ಆ ಥರಾ ಚೆನ್ನಾಗ್ ಮಾತಾಡ್ತಿರ್ತಾರೆ ಆಮೇಲೆ ನಾವು ಅಷ್ಟೇ ನಮ್ಮೂರಲ್ಲೂ ಮಳೆ ಕಡಿಮೆ ಇದೆ ಬರ ಬಂದಿದೆ ಹತ್ತಿ ಹಾಕೀವೀ ಯಾಕಾನಾ ಹತ್ತಿಯ ಗಿಡಾನೂ ಒಡಿಯೋವಲ್ದು ಈ ಥರ ಎಲ್ಲ ನಮ್ಮ ನಮ್ಮ ಕಷ್ಟ ಸುಖಗಳನ್ನೆಲ್ಲ ಮಾತಾಡ್ತೀವಿ ಅದರ ನಂತರ ಏನೇನು ಮಾತಾಡ್ತೀವಂದ್ರೆ ಮದುವೆ ವಿಚಾರ ಬಂದುಬಿಟ್ಟು ಮನೆಯಲ್ಲಿ ಮಗಳಿದ್ದಾಳೆ ಏನು ಮಾಡ್ತೀರಿ ಇನ್ನು ಇಲ್ಲ ತೋರಿಸ್ತಿರೇನು ಅಂತಾರೆ ಇಲ್ಲ ಓದಿಸ್ತೀವಿ ಡಿಗ್ರಿ ಓದಿಸ್ತೀವಿ ಆಮೇಲೆ ಆಮೇಲೆ ಅವು ಅಕ್ಕಿಯಲ್ಲಿ ಅವು ಅವಳ ಕಾಲು ಮೇಲೇಆಕೆ ನಿಂದಿರಲಿ ಅವಾಗ ನಾವು ನೋಡಿ ಮದ್ವೆ ಮಾಡಿಸ್ತೀವಿ ಅಂತ ಹೇಳ್ತಾರೆ ಅದರ ನಂತರ ಈಗ ಒಂದು ಸ್ವಲ್ಪ ಹೊತ್ತು ಕಾಲ ಕಳೆಯುತ್ತೆ ಮಧ್ಯಾಹ್ನ ಆಗುತ್ತೆ ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡ್ತೀವಿ ಅತಿಥಿಗಳು ಬಂದಿರೊದ್ರಿಂದ ಬಹಳ ಸಮಯದ ನಂತರ ಅಡುಗೆ ಮಾಡೊವಂಥದ್ದು ದೊಡ್ಡ ಅಡುಗೆ ಮಾಡ್ತೀವಿ ಉದಾಹರಣೆಗೆ ಹೋಳ್ಗೆ ಊಟ ರೊಟ್ಟಿ ಪಲ್ಲೆ ಚಪಾತಿ ಆಯಿತು ಕಾಳು ಈ ಥರ ಮಾಡ್ತೀವಿ ಏನಪ್ಪ ಅಂದ್ರೆ ರೊಟ್ಟಿ ಬಂದುಬಿಟ್ಟು ಬಿಸಿ ರೊಟ್ಟಿ ಮಾಡ್ತೀವ್ ದಪ್ಪಂದು ಹೇಗೆ ಅಂದರೆ ಜೋಳದ ಹಿಟ್ ತಗೊಬೇಕು ಜರಡಿ ಹಿಡಿಬೇಕು ಆಮೇಲೆ ಜಿಗಟೆಗೆ ಹಾಕ್ಬೇಕು ನೀರನ್ನ ಕುದಿಯೋಕ್ ಹಾಕ್ಬೇಕು ಆಮೇಲೆ ಜೋಳದ್ ಹಿಟ್ಟು ತಗ್ಗು ಮಾಡಿ ಅದಕ್ಕೆ ನೀರು ಹಾಕಿ ಬಿಸ್ನೀರುಹಾಕಿ ಉಪ್ಪಾಕಿ ನಾದಬೇಕು ನಾದಿ ಒಲೆಮೇಲೆ ಹಂಚಿಟ್ಟು ಕಾಯೋಕ್ಕಿಡ್ಬೇಕು ಆಮೇಲೆ ರೊಟ್ಟಿನಾ ಉಳ್ಳಿಲೆ ಉಳ್ಳಿ ಮಾಡಿ ಇಡಬೇಕು ದೊಡ್ಡದು ಉಳ್ಳಿ ಮುರ್ಕೊಂಡು ಲಟ್ಟಿಸ್ಕೊಬೇಕು ಉಳ್ಳಿ ಹಿಟ್ಟು ತಟ್ಟಿ ತಟ್ಟಿ ತಟ್ಟಿ ಬಡಿಬೇಕು ಲಟ್ಸೋರು ಲಟ್ಟಿಸ್ತಾರೆ ನಾವು ಬಡೀತಿವಿ ತಟ್ಟಿ ಆಮೇಲೆ ಅದನ್ನ ಬೇಯಿಸ್ತೀವಿ ನೀರು ಹಚ್ಚಿ ಬೇಯಿಸಬೇಕು ರೊಟ್ಟಿನಾ ಇಲ್ಲಂದ್ರೆ ಬರೋಲ್ಲ ಅದು ಅದು ಮಾಡುವ ಪದ್ದತಿನೇ ಹಾಗಿರುತ್ತೆ ಹಾಗಾಗಿ ನಾವು ರೊಟ್ಟಿನಾ ನೀರು ಹಚ್ಚಿ ಬೇಯಿಸ್ತೀವಿ ಆಮೇಲೆ ಹೊರಳಿಸಾಕ್ತಿವಿ ಆಮೇಲೆ ರೊಟ್ಟಿ ಇದೇ ರೀತಿ ಪದೆ ಪದೇ ರೊಟ್ಟಿ ಮಾಡಿ ರೆಡಿ ಮಾಡ್ತೀವಿ ಆಮೇಲೆ ಬಂದುಬಿಟ್ಟು ರೊಟ್ಟಿ ಜೊತೆ ಪಲ್ಯವನ್ನ ಮಾಡೋಲ್ಲ ನಾವು ಪಲ್ಲೇ ಹೀರೆಕಾಯ್ ಪಲ್ಯ ತುಪ್ರಿಕಾಯಿ ಪಲ್ಯ ಮಾಡ್ತೀವಿ ಹೀರೇಕಾಯ್ ಪಲ್ಯಾ ಮಾಡಿ ಇದೂ ಹೊಲ್ದಲ್ಲಿ ನ್ಯಾಚುರಲ್ಲಾಗಿ ಸೊಪ್ಪು ಬೆಳೆಯುತ್ತಲ್ಲ ಅಕ್ರಕ್ಕಿ ಪಲ್ಯ ಆಯಿತು ಕರ್ಚಿಕಾಯಿ ಪಲ್ಯ ಆಯ್ತು ಮತ್ತು ಇದು ಮಾಡ್ತೀವಿ ಅಕ್ರಕ್ಕಿ ಪಲ್ಯ ಅಂದ್ರೆ ಸೊಪ್ಪು ಅದು ಉದ್ದಾ ಬೆಳ್ದಿರುತ್ತೆ ಅದನ್ನು ಸೋಸಿ ತೊಳೆದು ಆಮೇಲೆ ಒಂದು ಕಡಾಯಿ ಇಟ್ಟು ಒಣಗಿಸ್ಬೇಕು ಹಾಗೆ ತೊಳ್ದು ಮಾಡೋಕ್ ಹೋದ್ರೆ ಅದು ವಿಷ ಆಗುತ್ತೆ ಅಕ್ರಕ್ಕಿ ಪಲ್ಯ ಆ ಥರ ಮಾಡಬೇಕು ಅಕ್ರಕ್ಕಿ ಪಲ್ಯ ಒಣಗಿಸಿ ತೆಗ್ದು ಆಮೇಲೆ ಉಳ್ಳಾಗಡ್ಡಿ ಹೆಚ್ಚಿ ಅದನ್ನು ಉಪ್ಪು ಖಾರ ಹಾಕಿ ತಾಳಿಸ್ಬೇಕು ಒಲೆ ಮೇಲೆ ಅಂದ್ರೆ ಅದು ಛಲೋ ಬರುತ್ತೆ ತಾಳಿಸಿದಮೇಲೆ ಅದು ಡಿಶ್ಶಾ ಅಂತಾರಲ್ಲ ಸೈಡ್ ಡಿಶ್ಶು ಆ ಥರ ರೊಟ್ಟಿ ಜೊತೆ ಆಗುತ್ತೆ ಆಮೇಲೆ ಕಡ್ಲೆ ಪುಡಿ ಕಡ್ಲೆ ಚಟ್ನಿ ರೆಡೀ ಇರು ಇರುತ್ತೆ ಯಾವಾಗಲೂ ನಮ್ಮಮನೇಲ್ಲಿ ಆಮೇಲೆ ಬಂದುಬಿಟ್ಟು ಮಜ್ಜಿಗೆ ಮೊಸರು ಚಟ್ನಿ ಮಾಡ್ತೀವಿ ಮೊಸರು ಮತ್ತು ಉದ್ದಿ ಉದ್ದಿನಬೇಳೆ ಹೆಸ್ರುಬೇಳೆ ನೆನೆಯೋಕ್ ಹಾಕಿ ಅದಕ್ಕೆ ಕೊತ್ತಂಬ್ರಿ ಹಾಕಿ ಮೂಲಂಗಿ ಹಾಕಿ ಕಲಸಿ ಮೊಸರು ಚಟ್ನಿ ಮಾಡ್ತೀವಿ ಅದು ಮಾಡಿಡ್ತೀವಿ ಅದು ಆರೋಗ್ಯಕ್ಕೆ ಒಳ್ಳೇದು ಅದು ತಂಪು ಕೊಡುತ್ತೆ ಮತ್ತು ಅಕ್ರುಕಿ ಪಲ್ಲೇ ಸೊಪ್ಪು ಹಸಿರು ಸೊಪ್ಪು ಅಲ್ಲವಾ ನಮ್ಮ ಪೌಷ್ಟಿಕತೆಯನ್ನು ಹೆಚ್ಸುತ್ತೆ ಹಾಗಾಗಿ ಅದನ್ನು ಮಾಡ್ತೀವಿ ರೊಟ್ಟಿ ಜೋಳದ ರೊಟ್ಟಿ ಕೂಡ ನಮಗೆ ಶಕ್ತಿಯನ್ನು ಉಂಟು ಮಾಡುತ್ತದೆ ಹಾಗಾಗಿ ಜೋಳದ್ ರೊಟ್ಟಿ ಮಾಡ್ತೀವಿ ಅದರ ನಂತರ ಅನ್ನ ಊಟ ಮಾಡಲೇಬೇಕು ರೊಟ್ಟಿ ನಂತರ ನಾವು ರೊಟ್ಟಿ ಅಷ್ಟೇ ಸಾಕು ಅಂತೇಳಿ ಬಿಡೋಂಗಿಲ್ಲ ಯಾಕಂದ್ರೆ ಅದು ನಮ್ಮ ಹಿಂದಿನ ಕಾಲ್ದಗಿಂದಲೂ ಬಂದಿದೆ ರೊಟ್ಟಿ ಆದ್ಮೇಲ್ ಅನ್ನ ಉಂಡ್ರೆ ಅದು ಜೀರ್ಣ ಆಮೇಲೆ ಹ್ಞೂ ರೊಟ್ಟಿ ಮಾಡಿ ಅನ್ನ ಮಾಡ್ತೀವಿ ಆಮೇಲೇ ಅನ್ನ ಸಾಂಬಾರ್ ಮಾಡ್ತೀವಿ ಆಮೇಲೆ ಸ್ವೀಟು ಮಾಡ್ತೀವಿ ಯಾವಥರ ಅಂದರೆ ಶಾವಿಗೆ ಪಾಯಸ ಅಂತೀವಿ ಆಮೇಲೆ ಗೋಧಿ ಹುಗ್ಗಿ ಅಂತೀವಿ ಈ ಥರ ಮಾಡಿ ಅಡುಗೇಯನ್ನ ತಯಾರಿಸ್ತೀವಿ ಆಮೇಲೆ ಊಟಕ್ಕೆ ಬಾಳೆ ಎಲೆ ಹಾಕಿ ನೀರಿಟ್ಟು ಆಮೇಲೆ ಅವರಿಗೆ ಕೂಡೋಕೆ ಒಂದು ಮಣೆ ಇಟ್ಟು ಆ ಮಣೆ ಮೇಲೆ ಕೂರಿಸ್ಬಿಟ್ಟು ಅವರಿಗೆ ಊಟಕ್ಕೆ ಕುಂದಿರಿಸ್ತೀವಿ ಆಮೇಲೆ ಫಸ್ಟು ಬಂದುಬಿಟ್ಟು ನಾವು ಏನು ಸ್ವೀಟ್ ಮಾಡಿರ್ತಿವಲ್ಲ ಶಾವಿಗೆ ಪಾಯಸ ಆಯ್ತು ಗೋಧಿ ಹುಗ್ಗಿ ಆಯಿತು ಮಾದ್ಲಿ ಆಯಿತು ಈ ಥರ ಸಿಹಿ ತಿಂಡಿನಾ ಫಸ್ಟಿಗೆ ಇಡ್ತೀವಿ ಆಮೇಲೆ ಸಿಹಿ ಊಟ ಆದಮೇಲೆ ಅದ್ರ ಜೊತೆ ಸಂಡಿಗೆ ಇಟ್ಟು ಊಟ ಮಾಡಿಸ್ತೀವಿ ಆ ಸಿಹಿ ತಿಂಡಿ ಆದಮೇಲೆ ರೊಟ್ಟಿ ಕೊಡ್ತೀವಿ ರೊಟ್ಟಿ ಆಮೇಲೆ ಅಕ್ರಕ್ಕಿ ಪಲ್ಯ ಮತ್ತು ಪಲ್ಲೆ ಮಾಡಿರ್ತೀವಲ್ಲ ತರಕಾರಿ ಪಲ್ಯ ಅದನ್ನು ಮಾಡಿ ಇಟ್ಟು ಅದನ್ನು ಊಟ ಮಾಡಿಸ್ತೀವಿ ಅದಾದ ನಂತರ ಹೋಳ್ಗೆ ಅನ್ನ ಸಾಂಬಾರು ಊಟ ಮಾಡಿಸ್ತೀವಿ ಅನ್ನ ಸಾಂಬಾರು ಜೊತೆ ಬಜ್ಜಿ ಈ ಥರ ಎಲ್ಲ ಇಟ್ಟು ಅವ್ರಿಗೆ ತಿನ್ನಿ ತಿನ್ನಿ ಅಂತ ಒತ್ತಾಯಪೂರ್ವಕವಾಗಿ ಊಟ ಮಾಡಿಸ್ತೀವಿ ಅವರು ಊಟ ಮಾಡೋರು ನಮ್ಗೆ ಬೇಡ ಇಷ್ಟೇ ಸಾಕು ಇಷ್ಟೇ ಸಾಕು ಅಂತಾರೆ ಆದರೂ ನಾವು ಬಿಡೋಲ್ಲ ನಾಚ್ಕೊಬೇಡ್ರಿ ನಾವು ಬೇರೆಯವ್ರಲ್ಲ ನಿಮ್ಮೋರು ಅಂತ ಕರಿ ಅಂತೇಳಿ ಅವ್ರಿಗೆ ರಮಿಸ್ತೀವಿ ರಮಿಸಿದ್ ನಂತರ ಅವರು ಸರಿ ಸರಿ ಅಂತೇಳಿ ಸ್ವಲ್ಪ ಸ್ವಲ್ಪ ನೀಡಿಸ್ಕೊಂಡು ಊಟ ಮಾಡಿಬಿಡ್ತಾರೆ ಆಮೇಲೆ ಬಂದುಬಿಟ್ಟು ಊಟ ಆದ ನಂತರ ನಾವು ಎಲೆ ಅಡಿಕೆ ಕೊಡ್ತೀವಿ ಎಲೆ ಅಡಿಕೆ ಬಂದುಬಿಟ್ಟು ಹಾಲಡಿಕೆ ಅಂತ ಬರುತ್ತೆ ಅದು ಅಂದ್ರೆ ಒಗರು ಆಗೋಲ್ಲ ತಿನ್ನಬೇಕಾದ್ರೆ ಒಗರುನೂ ಆಗೋಲ್ಲ ಮತ್ತು ಮೈಗೂನೂ ಏರೋಲ್ಲ ತಲೆ ಸುತ್ತು ಬರೋಲ್ಲ ಹಾಗಾಗಿ ಹಾಲಡಿಕೆ ಕೊಡ್ತೀವಿ ಹಾಲಡಿಕೆ ಕೊಟ್ಟ ನಂತರ ಆಂ ಆ ಎಲೆ ಅದಕ್ಕೆ ಸುಣ್ಣ ಹಚ್ಕೊಡ್ತೀವಿ ಅದಕ್ಕೆ ಸೋಂಪು ಹಾಕಿ ಕೊಡ್ತೀವ್ ಸೊಪ್ಪು ಸೋಂಪು ಅಂತ ಬರುತ್ತೆ ಸೋಂಪಾಕಿ ಸ್ವೀಟ್ ಬರುತ್ತೆ ಅದ್ರಲ್ಲಿ ಸ್ವೀಟಾಕಿ ಎಲೆ ಒಳಗಿಟ್ಟು ಕೊಡ್ತೀವಿ ಅವರು ಎಲೆ ಅಡಿಕೆ ಹಾಕ್ಕೊಂಡು ಚೀವ ಚೀವ್ ಅಗಿದು ಮಾಡಿ ಅವರೂ ಅವ್ರಿಗೆ ಇಷ್ಟವಾಗಿದ್ದಂಗೆ ತಿಂತಾ ಇರ್ತಾರೆ ಆಮೇಲೆ ಇಷ್ಟೆಲ್ಲಾ ನಮ್ಮದು ಊಟ ಉಪ ಉಪಚಾರ ಆಗುತ್ತೆ ಆಮೇಲೆ ಬಂದುಬಿಟ್ಟು ಅವರು ತಮ್ಮ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಅವ್ರವ್ರ ಊರಿಗೆ ಅವರು ಹೋಗ್ತಾರೆ ನಾವು ನಮ್ಮಮನೇಲ್ಲೆ ಇರ್ತಿವಿ ಆಮೇಲೆ